ಹಾಂ ನಮ್ಮದು ಹಳ್ಳಿ ಬಂದುಬಿಟ್ಟು ಚಿತ್ರದುರ್ಗ ಹತ್ತಿರ ಹಾಂ ಯಳಗೋಡು ಅಂತ ಅದು ನಮ್ಮ ಅಜ್ಜಿಯವರ ಊರು ಆ ಹಳ್ಳಿ ಏನೂಂತಂದ್ರೆ ನಾವು ಚಿಕ್ ವಯಸ್ಸಿಂದನೂನು ಏನಾದ್ರೂ ರಜೆ ಅಂತ ಬಂದಾಗ ಸ್ಕೂಲ್ ಅವೆಲ್ಲ ರಜೆ ಅಂತ ಬಿಟ್ಟಾಗ ಹಾಂ ಹಬ್ಬಗಳ ಟೈಮಲ್ಲೆಲ್ಲ ನಾವು ತುಂಬ ಹೋಗ್ತಾ ಇದ್ವಿ ಚಿಕ್ಕ ವಯಸ್ಸಿಂದಲೂ ಸ್ವಲ್ಪ ಅಲ್ಲೇನೇ ಜಾಸ್ತಿ ಆದಿ ಬೆಳೆದಿರೋ ಅಂಥದ್ದು ನಾನು ಸೋ ಆ ಹಳ್ಳಿ ಬಗ್ಗೆ ಹೇಳಬೇಕು ಅಂತಂದರೆ ಅಲ್ಲಿರೋ ಅಂಥ ಒಂದು ವಾತಾವರಣ ಆಗಿರ್ಬೊದು ಆಂ ನಮಗೆ ಒಂದು ತುಂಬ ಈಗ ಸಿಟಿಯಲ್ಲಿರೋದ್ಕಿನ್ನ ನಾವು ಹಳ್ಳಿಯಲ್ಲಿರೋದೇ ತುಂಬ ನನಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಯಾಕಂತಂದ್ರೆ ಹಳ್ಳಿಯಲ್ಲಿ ನಮಗೆ ಎಲ್ಲ ಒಂಥರ ಪ್ರೀತಿ ವಿಶ್ವಾಸದಿಂದ ತುಂಬ ಜನ ಎಲ್ಲ ನನಗೆ ಮಾತಾಡ್ಸ್ತಾರೆ ಆಟಾಡಕ್ಕೆ ಸಿಗ್ತಾರೆ ಕೆರೆಗೆ ಹೋಗ್ಬೋದು ಮೀನು ಹಿಡಿಬೋದು ಮರಕೋತಿ ಆಡ್ಬೋದು ಹಾ ಒಳ್ಳೆಯ ಒಂದು ತುಂಬ ಟೈಮ್ ಪಾಸ್ ಅಂತೂ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ತುಂಬ ಒಳ್ಳೆಯ ಎಂಜಾಯ್ಮೆಂಟ್ ಅಂತಲೂ ಇರುತ್ತೆ ಸಿಟಿ ಲೈಫ್ಕಿಂತ ಹಳ್ಳಿ ಲೈಫೇನೆ ನನಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಹಳ್ಳಿಯಲ್ಲೆಲ್ಲ ಬಂದುಬಿಟ್ಟು ಇವಾಗ ನಾವು ಕ್ರಿಕೆಟ್ ಆಡ್ತಾ ಇದ್ವಿ ಹುಡುಗರ ಹತ್ತಿರ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ವಿ ಮತ್ತು ಕಬಡ್ಡಿ ಖೋ ಖೋ ಬೇಸಿಗೆ ರಜೆ ಬಂತು ಅಂದರೂನು ಆ ಬೇಸಿಗೆ ರಜೆ ಮುಗಿದ ತಕ್ಷಣವೇ ಒಂಥರ ನ ನೀರು ಕಣ್ಣಲ್ಲಿ ನೀರು ಬರಂಗೆ ಆಗ್ಬಿಡೋದು ನನಗೆ ಆ ಊರು ಬಿಟ್ಟೋಗ್ಬೇಕಲ್ಲಪ್ಪ ಅಂತ ತುಂಬ ತುಂಬ ಇಷ್ಟ ನನಗೆ ಹಳ್ಳಿ ಆ ಹಳ್ಳಿಯಲ್ಲಿ ನಮಗೆ ಒಳ್ಳೆಯ ವಾತಾವರಣ ಇರುತ್ತೆ ಬೆಳಬೆಳಗ್ಗೆ ಹೋದರೆ ಕೆರೆ ಹತ್ತಿರ ಹೋಗ್ಬೋದು ಬೇಜಾರಾದಾಗ ಸ್ಕೂಲ್ ಹತ್ತಿರ ಹೋಗ್ಬೋದು ಆಟ ಆಡ್ಬೋದು ಮತ್ತು ಹಳ್ಳಿ ಅಂತ ವ ನಾವು ಹೋದಾಗ ಅಲ್ಲಿರೋವಂಥ ಒಂದು ಜನ ಅವರು ತೋರ್ಸೋವಂಥ ಒಂದು ಪ್ರೀತಿ ವಿಶ್ವಾಸ ಅನ್ನೋದು ಏನಿರುತ್ತೆ ಆ ಜನದ ಬಗ್ಗೆ ನಾವು ಏನೂ ಹೇಳೋಕ್ಕೇ ಆಗಲ್ಲ ನಾವ್ಯಾರ ಮನೆಗೆ ಹೋದರೂನು ನೀರು ಕೊಡ್ತಾರೆ ಊಟ ಹಾಕ್ತಾರೆ ಹಾ ಅಂಥ ಒಂದು ಪರಿಸರ ಇರುತ್ತೆ ನಮ್ಮ ಹಳ್ಳಿಯಲ್ಲಿ ಹಾ ಹಳ್ಳಿ ಅಂತಂದರೆ ಈಗ ಸಿಟಿಕಿಂತ ಹಳ್ಳಿಯೇ ತುಂಬ ಚೆನ್ನಾಗಿ ನನಗೆ ಹಾ ನಾನು ಚಿಕ್ಕ ವಯಸ್ಸಿಂದಾನು ಹಳ್ಳಿಯಲ್ಲೇ ಬೆಳೆದಿರೋದು ತುಂಬ ಇಷ್ಟ ಆಗೋವಂಥ ಊರು ಅದು ಹಾ ಅದು ನಾನು ಏನಕ್ಕೆ ಇನ್ನೂ ಜಾಸ್ತಿ ಇಷ್ಟ ಆಗುತ್ತಂದರೆ ಅಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಒಳ್ಳೊಳ್ಳೆಯ ಫ್ರೆಂಡ್ಸ್ ಸಿಗ್ತಾರೆ ಒಳ್ಳೊಳ್ಳೆಯ ಗೆಳ್ರು ಗೆಳೆಯರೂ ಇರ್ತಾರೆ ಯಾವುದೇ ಒಂದು ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲದೇನೆ ಜೊತೇಲಿ ಕೂತ್ಕೋತೀವಿ ಊಟ ಮಾಡ್ತೀವಿ ಆಟಾಡ್ತೀವಿ ಒಳ್ಳೆಯ ತುಂಬ ಚೆನ್ನಾಗಿ ಎಂಜಾಯ್ಮೆಂಟುನೂ ಮಾಡ್ತೀವಿ ಆಟಾಡ್ತಾ ಚಿಕ್ಕ ವಯಸ್ಸಿಂದ ನಮ್ಮ ಬಾಲ್ಯದ ಲೈಫೆಲ್ಲ ನಾವು ಕಳೆದಿರೋದೇ ಹಳ್ಳಿಯಲ್ಲಿ ಆ್ಯಕ್ಚುಲಿ ಹಾಂ ಆಮೇಲೆ ನಾವು ಏನೂಂತಂದ್ರೆ ಹಳ್ಳಿ ಅಂತಂದರೆ ಏನೋ ಕೆಲವರಿಗೆ ಇಷ್ಟವೇ ಆಗಲ್ಲ ಹಾಂ ಮತ್ತಲ್ಲಿ ಪ್ರತಿಯೊಂದು ಮನೆಯಲ್ಲೂನು ಈ ದನ ಆಗಿರ್ಬೋದು ಕರು ಆಗಿರ್ಬೋದು ಹಾಂ ಕೋಳಿ ಕೋಳಿ ಕುರಿ ಅವನ್ನೆಲ್ಲಾನು ಸಾಕಿರ್ತಾರೆ ಅದರ ಜೊತೆ ಒಂಥರ ಮೇಯಿಸೋದಕ್ಕೆ ಹೋಗೋದು ದನಗಳ ಮೇಯಿಸೋದು ಕುರಿಗಳನ್ನ ಮೇಯಿಸೋದು ಹಾ ಕೋಳಿಗಳನ್ನ ಹಿಡಿದು ಮುಚ್ಚೋದು ಒಂಥರ ಒಳ್ಳೆಯ ಭಾರಿ ತುಂಬ ತುಂಬ ಈ ಲೈಫ್ ನಮಗೆಲ್ಲೂ ಸಿಗಲ್ಲ ಅನಿಸುತ್ತೆ ಮತ್ತೆ ಹಾಂ ಹಳ್ಳಿಯಲ್ಲೇ ಒಂಥರ ನೆಮ್ಮದಿ ನಮ್ಮ ಹತ್ರ ಏನೂ ದುಡಿಮೆ ಇಲ್ಲಾಂದರೂನು ಹಳ್ಳೀಲಿ ಆರಾಮಾಗಿ ಜೀವನ ಮಾಡ್ಬೋದು ಆದ್ರೆ ಟ್ ಸಿಟಿಯಲ್ಲಿ ನಾವು ಜೀವನ ಮಾಡಕ್ಕೆ ಆಗಲ್ಲ ಹಾಂ ಸಿಟಿಯಲ್ಲೆಲ್ಲ ಸುಮ್ಮನೆ ಮತ್ತು ಹಳ್ಳಿಯಲ್ಲಿ ಏನೂಂತಂದ್ರೆ ನಾವು ಯಾರ ಮನೆಗೆ ಹೋದರೂನೂನು ಅವರ ಜೊತೆ ಇರ್ಬೋದು ನಾವು ಆ ಥರ ಎಲ್ಲ ಏನೂ ಇದಿರಲ್ಲ ಅಂಥ ಒಂದು ವಾತಾವರಣ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ಮ ಹಳ್ಳಿ ಇಲ್ಲೇ ದುರ್ಗದಿಂದ ಬಂದುಬಿಟ್ಟು ಚಿತ್ರದುರ್ಗದಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಆಗತ್ತೆ ಅಲ್ಲಿಂದ ಒಂದು ಬೀರಾವರ ಅಂತ ಕ್ರಾಸ್ ರೋಡ್ ಬರುತ್ತೆ ಆ ರೋಡಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಆಗುತ್ತೆ ಆ ಹಳ್ಳೀಲಿ ನನಗೆ ತುಂಬ ಜನ ಎಲ್ಲ ಗೆಳೆಯರಿದ್ದಾರೆ ಅವರು ಹಬ್ಬ ಅದು ಇದು ಅಂತ ಎಲ್ಲ ಬಂದಾಗ ನನಗೆ ತುಂಬ ಕಾಲ್ ಮಾಡಿಬಿಡ್ತಾರೆ ಹಾಂ ಮತ್ತು ಹಳ್ಳಿ ಜನರು ಏನು ಅಂದರೆ ತುಂಬ ಉದಾರ ಮನಸಿನವರು ಅವರು ಯಾವುದೂ ಏನೂ ಭೇದ ಭಾವ ಮಾಡಲ್ಲ ಹಾಂ ಈ ಥರ ಆ ಥರವೆಲ್ಲ ಏನೂ ಇರಲ್ಲ ಆ ಹಳ್ಳಿ ಲೈಫ್ ಹಳ್ಳಿ ಜೀವನವೇ ತುಂಬ ಇಷ್ಟ ಮತ್ತು ಹೊಲಕ್ಕೋಗೋದು ಹಾ ಹೊಲದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ವಾಕ್ ಮಾಡೋದು ಬೆಳಬೆಳಗ್ಗೇನೇ ಎದ್ದು ನಾನಂತೂ ಲಾಕ್ಡೌನ್ ಟೈಮಲ್ಲಂತೂ ಫುಲ್ ಹಳ್ಳಿಯಲ್ಲೇ ಕಳೆದುಬಿಟ್ಟೆ ನಮ್ಮ ಹಳ್ಳಿಯಲ್ಲಿ ಆ ಬೆಳಿಗ್ಗೆ ಎದ್ದು ಐದು ಗಂಟೆಗೆದ್ದು ವಾಕಿಂಗ್ ಹೋಗಿಬಿಟ್ಟು ಒಂದು ನಾಲ್ಕೈದು ಕಿಲೋಮೀಟ್ರೆಲ್ಲ ಕವರ್ ಮಾಡಿ ವಾಕಿಂಗ್ ಹೋಗಿಬಿಟ್ಟು ಬರೋದು ಒಂಥರ ಹಳ್ಳಿಯಲ್ಲಿ ಯಾವುದೇ ರೀತಿ ನಮಗೆ ಬೇಜಾರಾಗಲ್ಲ ಎಲ್ಲ ಟೈಮಲ್ಲೂನು ನಮಗೆ ಈ ಆಟ ಆಡಲಿಕ್ಕೆಲ್ಲ ಜನ ಸಿಗ್ತಾರೆ ತುಂಬ ತುಂಬ ಇಷ್ಟ ಆಗತ್ತೆ ಅದಂತೂ ನನಗೆ ಹಳ್ಳಿ ಲೈಫ್ ಅಂದರೆ ತುಂಬ ಇಷ್ಟ